ಈ ದಿನಗಳಲ್ಲಿ ಜಾಸ್ತಿಯಾಗೀ ಬಳಸುತ್ತಿರುವ ಆ್ಯಪ್ ಯಾವುದಂದ್ರೇ ವಾಟ್ಸ್ಆ್ಯಪ್ ವಾಟ್ಸ್ಆ್ಯಪ್ ಮೇಯ್ನ್ ಆಗಿ ತುಂಬ ಯೂಸ್ ಮಾಡ್ತಾರೆ ಮತ್ತು ಇನ್ಸ್ಟಾಗ್ರಾಮ್ ಸ್ನಾಪ್ಚಾಟ್ ಇದೆ ಅದೆಲ್ಲಾ ಅಂದರೆ ಸ್ನಾಪ್ಚಾಟ್ ಈಗ ಫೋಟೋ ಎಲ್ಲ ತೆಗಿಲಿಕ್ಕೋಸ್ಕರ ಅದೇ ಜಾಸ್ತಿ ಯೂಸ್ ಮಾಡ್ತಾರೆ ಈಗಿನ ಜನ್ರೇಷನ್ ಆಮೇಲೇ ಯೂಟ್ಯೂಬ್ ಯೂಟ್ಯೂಬ್ ಅದರಲ್ಲಿ ಶಾರ್ಟ್ಸ್ ಇಲ್ಲಾ ಏನಾದರೂ ವೀಡಿಯೋಸ್ ಈಗ ಕುಕ್ಕಿಂಗ್ ವೀಡಿಯೋಸ್ ಅದೆಲ್ಲ ನೋಡಲಿಕ್ಕೋಸ್ಕರ ತುಂಬ ಯೂಸ್ ಮಾಡ್ತಿವಿ ನಾವು ಎಸ್ಸ್ಪೆಷಲಿ ನಾನು ಕುಕ್ಕಿಂಗ್ ವೀಡಿಯೋಸ್ ಇದ್ರೆ ಇಲ್ಲಾಂದರೆ ಕಾಮಿಡಿ ವೀಡಿಯೋಸ್ ಅದೆಲ್ಲ ನೋಡಲಿಕ್ಕೋಸ್ಕರ ಯೂಟ್ಯೂಬೇ ಜಾಸ್ತಿ ಯೂಸ್ ಮಾಡೋದು ಮತ್ತು ವಾಟ್ಸ್ಆ್ಯಪ್ ಅಂತು ಡೈಲಿ ಯೂಸೇಜ್ ಇದ್ದೇ ಇರ್ತದೆ

ಆಮೇಲೇ ಸ್ಮಾರ್ಟ್ ಫೋನ್ಗಳಿಂದ ಆಗುವ ಅನುಕೂಲ ಏನಂದ್ರೆ ಅದೆ ಅಂದರೆ ಗೋ ಟೂ ಅಂದರೆ ಯಾರಿಗಾದ್ರು ಈಗ ಕಾಲ್ ಮಾಡಬೇಕು ಇಲ್ಲಾರ ಮೆಸೇಜ್ ಮಾಡಬೇಕು ಯೂ ಕೆ ನೀವೆಷ್ಟೆ ದೂರ ಇದ್ರು ಅವಾಗ ನೀವು ಕಾಂಟ್ಯಾಕ್ಟಲ್ಲಿ ಬ ಇರ್ಬೋದು ಹಾಗೇ ಮತ್ತು ವೀಡಿಯೋ ಕಾಲ್ ಮಾಡ್ಬೋದು ನೀವು ತುಂಬ ದೂರದಿಂದ ಇದ್ರೆ ನೀವು ನಿಮಗೆ ನೋಡ್ಲಿಕ್ಕೆ ಅಂದರೆ ಬರ್ಲಿಕ್ಕಾಗೋದಿಲ್ಲ ಅಷ್ಟು ದೂರ ಟ್ರಾವೆಲ್ ಮಾಡ್ಲಿಕ್ಕಾಗೋಲ್ಲ ಸೊ ನೀವು ವೀಡಿಯೋ ಕಾಲ್ನಿಂದ ಫ್ಯಾಮ್ಲಿಯವ್ರನ್ನ ನೋಡ್ಬೋದು ಮನೆಯವ್ರನ್ನ ನೋಡ್ಬೋದು ಹಾಗೆ ಅದು ಒಂದು ಅನುಕೂಲವಾಗ್ತದೆ ಮತ್ತು ಮತ್ತು ಇವಾಗ ಇನ್ನೊಂದಂದರೆ ಈಗ ಯಾರಿಗಾದ್ರು ಫ್ಯಾಮ್ಲಿಯವರಿಗೆ ಹಣ ಕಳಿಸಬೇಕಿದೆ ಈಗ ಮನಿ ಟ್ರಾನ್ಸಾಕ್ಷನ್ ಆಗ್ತ ಇದೆ ಸೊ ಅದು ಕೂಡ ಒಂದು ಒಳ್ಳೆ ಬೆನಿಫಿಟ್ ನಮಗೆ ಮೊಬೈಲಿಂದ ಮೊಬೈಲ್ ಟು ಮೊಬೈಲ್ ನಾವು ಹಣ ಕಳಿಸ್ಬೋದು ಫ್ಯಾಮ್ಲಿಯವರಿಗೆ ನಾವು ದೂರ ಇರ್ತಿವಿ ಫ್ಯಾಮ್ಲಿಯವರಿಗೆ ನೀಡ್ ಇದೆ ಸೊ ನಾವು ಅವರಿಗೆ ಹಣ ಹಾಕ್ಬೋದು ಅದರಿಂದ ಅದು ಒಂದು ಒಳ್ಳೆದಿದೆ ಆಮೇಲೆ ಮನೇಲೆ ಕೂತು ನೀವು ಏನು ಬೇಕಾದರೂ ಆರ್ಡರ್ ಮಾಡಿ ಆನ್ಲೈನ್ ಶಾಪಿಂಗ್ ಮನೇಲೆ ಕೂತು ನಿಮಗೆ ಏನು ಬೇಕದಂದರೆ ಗ್ರೋಸರಿ ಶಾಪಿಂಗ್ ಮಾಡ್ಬೋದು ನೀವು ಮನೆಗೆ ಬೇಕಾಗಿರೊ ಸಾಮಾನು ಇಲ್ದಿದ್ರೇ ಸ್ವೀಟ್ಸ್ ಮತ್ತು ಏನು ಹೇಳ್ತಾರೆ ಬಟ್ಟೆ ಎಲೆಕ್ಟ್ರಾನಿಕ್ಸ್ ಎಲ್ಲಾ ಅಂದರೆ ನಿಮಗೆ ಶಾಪ್ ಹೋಗ್ಬೇಕು ಅಲ್ಲಿ ಏನು ಟ್ರಾವೆಲ್ ಮಾಡ್ಬೇಕು ವಾಪಸ್ ಅಲ್ಲಿಂದ ಮತ್ತು ತಗೊಂಬರಬೇಕು ಅಲ್ಲಿ ನಿಮಗೆ ಸರಿ ಸಿಗಲಿಲ್ಲ ಮತ್ತು ನಿಮಗೆ ಆನ್ಲೈನಿಂದ ತುಂಬ ಆಫರ್ಸ್ಗಳು ಸಿಗ್ತದೆ ಅದು ಒಂದು ಅಂದರೆ ಮೊಬೈಲಿಂದಾ ಅದು ಒಂದು ಅನುಕೂಲ ಇದೆ ಅನಾನುಕೂಲ ಏನಂದರೆ ಈಗ ಅಂದರೆ ಈ ಇದರಲ್ಲಿ ತುಂಬ ಅಂದರೆ ಮೊಬೈಲಿಂದ ಅದು ಎ ಐ ಆ್ಯಪಿಂದ ತುಂಬ ಅದನ್ನು ಮಿಸ್ ಯೂಸ್ ಮಾಡ್ತಿದಾರೆ ಮತ್ತು ಹ್ಯಾಕ್ ಮಾಡ್ತಾರೆ ಅದೊಂದು ಇನ್ನೊಂದು ಸ್ಟಾಕ್ ಸ್ಟಾಕ್ ಮಾಡ್ತಾರೆ ಅದೆಲ್ಲ ಇದೆ ಅಂದರೆ ಮೊಬೈಲ್ ಮೊಬೈಲ್ದು ತಪ್ಪು ಇದೆ ಇಲ್ಲದೆ ಅಂದರೆ ಒಳ್ಳೇದು ಇದೆ ಬಟ್ ನಾವದನ್ನು ಹೇಗೆ ಯೂಸ್ ಮಾಡ್ತಿವಿ ಹಾಗೆ ಮತ್ತು ಮಕ್ಕಳಿಗು ಸ್ವಲ್ಪ ಅದರದ್ದು ಎಡಿಕ್ಷನ್ ಥರ ಆಗೋಗ್ತದೆ ಮೊಬೈಲ್ದು ಓದೋದಿಲ್ಲ ಅವಾಗ ಸ್ಟಡೀಸ್ ಮೇಲೆ ಜಾಸ್ತಿ ಗಮನ ಕೊಡೋದಿಲ್ಲ ಅದು ಒಂದು ಕೆಟ್ಟದು ಮತ್ತು ಮತ್ತು ಏನಂದರೆ ಅದೇ ಮತ್ತು ಗೇಮ್ಸ್ ಇದೆಲ್ಲ ಎಡಿಕ್ಷನ್ ಆಗೋದರೆ ಮಕ್ಕಳಿಗೆ ಮತ್ತು ಏನು ಹೇಳಿದರು ಕೇಳೋದಿಲ್ಲ ಅಂದರೆ ಸ್ಟಡೀಸಲ್ಲಿ ಗಮನ ಕೊಡೋಲ್ಲ ಸೊ ಅದೆಲ್ಲ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಬರ್ತದೆ ಬಟ್ ಪ್ಲಸ್ ಪಾಯಿಂಟ್ಸು ತುಂಬ ಇದೆ ಇಲ್ಲ ಅಂತ ಅಲ್ಲ ನಾವು ಅದನ್ನು ಹೇಗೆ ಯೂಸ್ ಮಾಡ್ತಿವಿ ಆ ಥರ ಅದು ನಮಗೆ ಒಳ್ಳೆದಾಗ್ತದೆ ಹಾಗೆ